ಹಲೋ

ಹ್ಞೂ ರೀ ಮತ್ತೆ ನಿಮ್ದು ಬಾಜು ಹಾಂ ಇರ್ತೀವಿ ನಮ್ಮ ಬನ್ರಿ ಇದು ಭಾಳ ದೂರ ಇದೆ ನಾಳೆ ಬೆಳಗ್ಗೆ ಹತ್ತು ಗಂಟೆ ಮೇಲೆ ಬನ್ರಿ ನಿಮ್ದು ಬ್ಲೆಡ್ ರಿಪೋರ್ಟ್ ಏನು ಚಕ್ ಮಾಡೋದಿದೆ

ಓಕೆ ರೀ ನಾಳೆ ಬೆಳಗ್ಗೆ ಬನ್ರಿ ಹತ್ತು ಗಂಟೆಗೆ ನಿಮ್ಮ ಮನೇಲಿ ಪ್ಯಾರ ನಿಮ್ಮ ಮನೇಲಿ ಪ್ಯಾರಸಿಟಮಲ್ ಇದ್ದರೆ ತೆಗೆದುಕೊ ರೀ ಸ್ವಲ್ಪ

ಕೆಮ್ಮು ನೆಗಡಿ ಏನಾದ್ರು ಐತೇನು ರೀ ಸ್ವಲ್ಪ ಜ್ವರ ತಲೆ ನೋವು ರೀ ತಲೆ ನೋವು ಮೈಕೈ ಸುಸ್ತು ಏನಾದ್ರು ಐತಿ ರೀ

ಹ್ಞೂ ಸ್ವಲ್ಪ ಇದು ಜೀರೋ ಇದು ರೀ ಅವೆಲ್ಲ ಮೆಡಿಸಿನ್ ತಗೋಳ್ರಿ ಅವ್ನ ನಾಳೆ ಬೆಳಗ್ಗೆ ಹ್ಯಾ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ರೀ ಒಂಬತ್ತು ಗಂಟೆ ಟೋಕನ್ ತಗೊಬೇಕ್ ರೀ ಆಸ್ಪಿಟ್ಲ್ ಇಲ್ಲಿ ಬಸ್ ಸ್ಟ್ಯಾಂಡ್ ಬಾಜು ರೀ ಬಸ್ ಸ್ಟ್ಯಾಂಡ್ಲಿಂದ ಒಂದು ನೂರು ಮೀಟರ್ ಐತಿ ರೀ ಬೆಳಗ್ಗೆ ಓಪನ್ ಓಪನ್ ಎಂಟು ಗಂಟೆಗೆ ಆಗುತ್ತೆ ರೀ ನಾವು ಹಾಸ್ಪೆಟ್ಲಿಗೆ ಬರೋದು ಒಂಬತ್ತು ಗಂಟೆಗೆ

ಹಳೆ ರಿಪೋರ್ಟ್ ತೊಂಬರಂಗಿದ್ರೆ ತೊಂಬನ್ರಿ ಆಯ್ತು ಹಳೆ ರಿಪೋರ್ಟ್ ತೊಂಬನ್ರಿ